ಹಲೋ ಹಾಂ ಆಟೋ ಮಂಜು ಅವ್ರ ರೀ ಹಾಂ ನಾವು ರೀ ನಿಮ್ಮ ಕಸ್ಟಮರ್ ರೀ ಗೊತ್ತಾತಿಲ್ಲ ರೀ ಹಾಂ ಗೊತ್ತಾತಿಲ್ಲ ಇಲ್ಲರೀ ಇವತ್ತು ಸ್ವಲ್ಪ ಮೈಸೂರ್ದು ಪ್ಯಾಲೆಸ್ ನೋಡಾಕ ಹೋಗ್ಬೇಕಾಗಿತ್ತು ರೀ ಅದಕ್ಕೆ ಎಷ್ಟೊತ್ತಿಗೆ ಮನ್ ಎಲ್ಲ ರೆಡಿಯಾಗಿ ಮುಂಜಾನೆ ಮಕ್ಳನ್ನ ಅದೆಲ್ಲ ಕರ್ಕೊಂಡು ಹೋಗಿ ಸಂಜೆ ಮಟ ಇರ್ಬೇಕು ರೀ ಪಾ ನೀವು ಮತ್ತು ಎಷ್ಟು ಚಾರ್ಜ್ ಮಾಡ್ತೀರಿ ಏನು ಅಂತ ಹೇಳಿದ್ರೆ ನಾನು ನಮ್ಮ ಮನಿಯವ್ರ ಜೋಡಿ ಮಾತಾಡ್ತೇನಿ ಹಾಂ ನಾವು ಹ್ಞೂ ಮೂರು ನಾಲ್ಕು ಮಂದಿ ಆಗ್ತಿವಿ ರಿ ಪಾ ಇನ್ನೊಂದು ಸಣ್ಣ ಹುಡುಗ ಒಂದು ಐತೆ ಒಟ್ಟು ಮೂರು ಮಂದಿ ಹುಡುಗರು ಹಾಂ ಹ್ಞೂ ರೀ ಅದಕ್ಕೆ ನಾವು ಹೋಗಿ ಎಲ್ಲ ಹುಡುಗುರಿಗೆಲ್ಲ ತೋರಿಸ್ಕೊಂಡು ಮಾಡಿ ಬರೋಮಟ ಸಂಜೆ ಆಕೇತೆ ರೀ ಮತ್ತೆ ಕಿಲೋಮೀಟ್ರ್ ಲೆಕ್ಕ ಗೊತ್ತಿಲ್ಲ ಪಾ ನನಗೆ ಹೀಗಾಗಿ ನೀವು ಏನು ಮಾಡ್ಬೇಕಂದ್ರೆ ಒಟ್ಟು ನಿಮ್ಮ ಅದು ಪೂರ ಅದನ್ನ ತೋರಿಸ್ಕೊಂಡು ನಮಗೆ ಎಲ್ಲ ಹುಡುಗರ್ಗೆ ಅದೆಲ್ಲ ಆಟ ಗೀಟ ಮುಗಸ್ಕೊಂಡು ಬರೋಮಟ ನೀವು ವೆಯ್ಟ್ ಮಾಡ್ಬೇಕು ಆಕೇತೆ ಅಲ್ಲೇ ಅದೆ ಒಂದು ದಿವ್ಸದ ಬಾಡ್ಗೆ ಎಷ್ಟು ಆಕೇತಿ ಏನು ಅಂತ ಹೇಳಿದ್ರೆ ನಾವು ಮುಂದೆ ಅದೆ ಹೋಗೋದು

ಹೌದ್ರಿ ಅಲ್ಲ ಹೌದು ಖರೆ ನಿಮ್ದು ಹಾಂ ಏನಂತ ಫಿಕ್ಸ್ ಹೇಳಿದ್ರೆ ಏಳುನೂರು ರೂಪಾಯಿ ಭಾಳ ಆಗ್ಯಾದ ಪಾ ಹುಡುಗುರ್ದು ಅದೆಲ್ಲ ಖರ್ಚು ಇರ್ತವೆ ಕರ್ಕೊಂಡು ಹೋಗೋದು ಅದು ಹ್ಞೂ

ಹೌದು ಖರೆ ರೀ ಆದ್ರೆ ಮನ್ಯಾಗ ಅಷ್ಟು ಕೊಟ್ಟಿಲ್ಲ ನೋಡಿ ಹೇಳಿರಿ ಒಂದು ರೇಟನ್ನ ಭಾಳ ಆಕೇತಿ ಏ ಬೇಡ್ರಿ ನಿಮಗೂ ಬೇಡ ನಮಗೂ ಬೇಡ ಅಲ್ಲಲ್ಲ ಇರಲಿ ಇಲ್ಲಿ ಅಲ್ಲೇ ನಮ್ಮ ಜೋಡಿ ಊಟ ಗೀಟ ಮಾಡೀರಂತೆ ಕಟ್ಕೊಂಡು ಹೊಂಟೀವಿ ಸುದ್ದ ಐನೂರು ರೂಪಾಯಿ ರೌಂಡ್ ಮಾಡಿಬಿಡ್ರಿ ಆಯ್ತು ಹಾಗಾರ್ ಬನ್ರಿ ಸರ್